ಸುಮಾರು ವರ್ಷಗಳ ಹಿಂದೆ ಛಾಯಾಚಿತ್ರಗ್ರಹಣ ಅನೇಕ ರೀತಿಯಲ್ಲಿ ಇತ್ತು ಯಾವ ಥರ ಅಂದರೆ ಒಂದು ಒಂದು ಚಿತ್ರವನ್ನು ತೆಗೆಯಬೇಕಾದರೆ ಅನೇಕ ವ್ಯವಸ್ಥಿತವಾದ ಒಂದು ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು ಅದಕ್ಕೆ ತಕ್ಕಂತೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡು ಒಂದು ಚಿತ್ರವನ್ನು ತೆಗೆಯಬೇಕಾಗಿತ್ತು ಆ ಚಿತ್ರವನ್ನು ತೆಗೆದಾಗ ಅದನ್ನು ನಾವು ಒಂದು ಒಂದು ಹಾಳೆಯ ಮೇಲೆ ಬರಬೇಕಾದ್ರೆ ಅದಕ್ಕೆ ಕೆಲವು ಒಂದು ಉಪಕರಣಗಳು ಬೇಕಾಗಿತ್ತು ಹಾಗಾಗಿ ಸುಮಾರು ರೀತಿಯಾಗಿ ಅನೇಕ ಕಷ್ಟಗಳು ಇದ್ದವು ತದನಂತರ ಕಾಲ ಕಳೆದಂತೆ ಈ ಇತ್ತೀಚಿನ ದಿನಗಳಲ್ಲಿ ಒಂದು ಕ್ಯಾಮ್ರದಲ್ಲಿ ಸುಮಾರು ರೀತಿಯ ಅಂದರೆ ಮೊಬೈಲಿನಲ್ಲಿ ಕೂಡ ಅತ ಉತ್ತಮವಾದ ಚಿತ್ರಗಳನ್ನು ತೆಗಿಬೋದು ಕ್ಯಾಮ್ರದಲ್ಲಿ ಅಲ್ಲದೇ ಮೊಬೈಲಿನಲ್ಲಿ ಕೂಡ ಅತ್ಯುತ್ತಮವಾದ ಚಿತ್ರ ತೆಗಿಬೋದು ಅಂತ ಸನ್ನಿವೇಶ ಈಗ ಇದೆ ಹಿಂದೆಲ್ಲ ಏನಾಗ್ತಿತ್ತು ಅಂದರೆ ಒಂದು ಪಿಕ್ಚರನ್ನ ಒಂದು ಚಿತ್ರವನ್ನು ತೆಗೆದಾಗ ಆ ರೀಲು ಅಂತ ಬರೋದು ಆ ರೀಲನ್ನು ಡೆವೆಲಪ್ ಮಾಡಬೇಕಿತ್ತು ಡೆವೆಲಪ್ ಮಾಡಿದ ನಂತರ ಅದನ್ನು ನಾವು ಮತ್ತೆ ಮುದ್ರಣ ಮಾಡಬೇಕು ಆದರೆ ಈಗ ಆಗಲ್ಲ ಅತೀ ವೇಗವಾಗಿ ಅತೀ ಸುಲಭವಾಗಿ ಅತೀ ಕಡಿಮೆ ಬೆಲೆಯಲ್ಲಿ ಈಗ ಚಿತ್ರಗಳನ್ನು ತೆಗೆಯುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಈಗಿನ ಮೊಬೈಲ್ ಕ್ಯಾಮ್ರಗಳ ಮುಖಾಂತರ ಅದು ತೆಗೆಯೋದು ಭಾಳ ಈಸಿ ಸುಲಭವಾಗಿದೆ ಈಗ ಇರುವಂಥ ವ್ಯವಸ್ಥೆ ಅತೀ ಸುಲಭವಾಗಿದೆ ಅಂತ ನನ್ನ ಅನಿಸಿಕೆ